ಕೃಷಿ ವಿವಿಧ ಸಲಕರಣೆಗಳೆಂದ್ರೆ ಕೂರಿಗೆ ಕುಂಟೆ ಎತ್ತಿ ಎತ್ತಿಂದ ಬೇಸಾಯ ಮೊದಲೆಲ್ಲ ಮಾಡ್ತಿದ್ವಿ ಇವಾಗೆಲ್ಲ ಟ್ಯಾಕ್ಟ್ರಿಗಳು ಬೇಸಾಯ ಮಾಡ್ತ್ವಿ ಹಂಗಾಗಿ ಇವಾಗೇನು ಬೇಕಾಗಿಲ್ಲ ಯ ಎತ್ತು ಬೇಕಾಗಿಲ್ಲ ಕುಂಟೆ ಕೂರಿಗೆ ಬೇಕಾಗಿಲ್ಲ ಎಸ್ ಆ ಟ್ಯಾಕ್ಟ್ರಿ ಸಹಾಯದಿಂದ ಎತ್ತು ಕೂರಿಗೇನು ಹಾಕ್ಬೋದು ಟ್ಯಾಕ್ಟ್ರಿಗೆ ಹಾಕ್ಬೋದು ಟ್ಯಾಕ್ಟ್ರಿಗೆ ಬಿತ್ತನೆ ಬೀಜವೂ ಬಿತ್ಬೋದು ಕೊಯ್ಲು ಕೊಯ್ಬೋದು ಮತ್ತು ಅದರಲ್ಲಿ ಕಾಳು ಸಮಯಕ್ಕೆ ಮಿಷಿನಲ್ಲೇ ತೆಗಿಬೋದು ಪ್ರತಿಯೊಂದೂ ಅದರಿಂದ ಮಿಷಿನ್ ಯಂತ್ರಗಳ ಸಾಧನಗಳಿಂದ ತಗೊಳ್ಬೋದು ಮೊದಲೆಲ್ಲ ಕೂಲಿಗಳು ಕೊಟ್ಟು ಜನಗಳಿಗೆ ಕೆಲಸ ಮಾಡಿಸ್ತಿದ್ವಿ ಈಗೆಲ್ಲ ಕೃಷಿ ಯಂತ್ರಗಳು ಬಂದು ಅದು ಬಂದಿದ್ದರಿಂದ ನಮಗೆ ಸ್ವಲ್ಪ ಕಮ್ಮಿ ಆಗಿದೆ ಕೆಲಸಗಳು ಮ ಜನಗಳೇ ಬೇಕೆನ್ನೋ ಅವಶ್ಯಕತೆಯೇ ಇಲ್ಲ ಹಾಗಾಗಿ ಎ ಯಂತ್ರ ಕೃಷಿ ಸಲಕರಣೆಗಳೇ ಮುಖ್ಯವಾಗಿದೆ ಸಾಧನಗಳು ಅಂದರೆ ಮೊದಲೆಲ್ಲ ಕೂಲಿ ಜಾಸ್ತಿ ಕೊಡ್ತಿದ್ವಿ ಇವಾಗ ಕೂಲಿಯೇ ಇಲ್ಲ ಕಮ್ಮಿ ಟ್ಯಾಕ್ಟ್ರ್ ಬೇಸಾಯದಿಂದಲೇ ಮುಗಿದೋಗ್ತದೆ ಒಂದು ಕೊಯ್ಲಿಗೆ ಒಂದು ಇಷ್ಟು ಟ್ಯಾಕ್ಟ್ರ್ ಬೇಸಾಯ ಅಂತಂದು ಫಿಕ್ಸ್ ಮಾಡಿರ್ತಾರೆ ಅಷ್ಟೇ ಕೊಡ್ತೀವಿ ಹಾಗಾಗಿ ಅಷ್ಟೊಂದು ದುಡ್ಡು ಖರ್ಚು ಬರಲ್ಲ ಬೇಸಾಯ ಕೊಯ್ಲು ಕ ಮಾಡ್ಲಿಕ್ಕಾಗಲಿ ಬಿತ್ತನೆ ಮಾಡ್ಲಿಕ್ಕಾಗಲಿ ಮತ್ತು ಗ ಗ ಅದ್ರ ಕಳೆ ಏನೂ ಕಳೆನಾಶಕ ಅವು ಇವು ಔಷಧಿಗಳು ಹೊಡೀತಾರೆ ಹಾಗಾಗಿ ಕೃಷಿ ವಿವಿಧ ಸಲಕರಣೆಗಳನ್ನು ಬೇ ಅಷ್ಟೊಂದು ಉಪ್ಯೋಗಿಸೋ ಹಿಂದಿನ ಕಾಲದಲ್ಲು ಉಪ್ಯೋಗ್ಸಿದಷ್ಟು ಈಗ ಯಾರು ಉಪಯೋಗ್ಸಲ್ಲ ಎಲ್ಲ ಸಗಾ ಟ್ಯಾಕ್ಟ್ರಿಯಿಂದಲೇ ಕೆಲಸ ಮಾಡಿಸ್ತಾರೆ ಯಂತ್ರಗಳ ಉಪಯೋಗದಿಂದಲೇ ಎಲ್ಲನೂ ಕೆಲಸಗಳು ಮಾಡ್ತಾರೆ ಹಾಗಾಗಿ ಜಾಸ್ತಿ ಕೃಷಿ ಸಾ ವಿವಿಧ ಸಲಕರಣೆಗಳಿಂದಲೇ ಸಾಧನೆ ಮಾಡಲು ಬಗ್ಗೆ ಪ್ರತಿಯೊಬ್ಬರು ಉಪಯೋಗವು ತಿಳಿದುಕೊಂಡು ತಿಳಿಯುತ್ತಾರೆ